ಭಾರತ ಪ್ರಪಂಚದಲ್ಲಿಯೇ ಅದ್ಭುತವಾದಂಥ ದೇಶ ಸನಾತನ ಧರ್ಮವನ್ನು ಪರಿಪಾಲಿಸುತ್ತಿರುವಂಥ ದೇಶ ಇಲ್ಲಿಯ ಸಹಿಷ್ಣುತೆ ಹಾಗೂ ಸಂಸ್ಕಾರ ಸಂಸ್ಕೃತಿ ಇದು ಪ್ರಪಂಚದಲ್ಲಿಯೇ ಇಲ್ಲ ಹಾಗಾಗಿ ಪ್ರಪಂಚದಲ್ಲಿ ಭಾರತದ ಬಗ್ಗೆ ವಿಶೇಷವಾದಂಥ ಗೌರವವೂ ಉಂಟು ಭೌಗೋಳಿಕವಾದಂತಹ ಪ್ರಕೃತಿಯ ವ್ಯವಸ್ಥೆಯೇ ಈ ಭಾರತ ಭಾರತದಲ್ಲಿ ಅನೇಕ ರೀತಿಯಾದಂಥ ಭಾಷೆಗಳು ಉಂಟು ಆಚರಣೆಗಳು ಉಂಟು ನಿಯಮಗಳುಂಟು ಕಟ್ಟುಪಾಡುಗಳುಂಟು ಅವ್ರವ್ರದ್ದೇ ಆದಂತಹ ವ್ಯವಸ್ಥೆ ಉಂಟು ಹಾಗಾಗಿ ಭಾರತದಲ್ಲಿ ಈ ಪ್ರಜಾಸತ್ಮಾ ಸತ್ತಾತ್ಮಕವಾದಂತಹ ವಿಶೇಷಗಳು ಉಂಟು ಹಾಗಾಗಿ ಪ್ರಪಂಚದಲ್ಲಿಯೇ ಭಾರತವನ್ನು ಅಗ್ರಗಣ್ಯ ರಾಷ್ಟ್ರ ಎನ್ನುವುದಾಗಿ ಕರೀತಾರೆ